ನನಗೆ ಅಡುಗೆ ಮಾಡುವ ಅಡುಗೆ ಮಾಡಲು ಇಷ್ಟ ಅಂದರೆ ನಾವು ಗಂಜಿ ಅಂದರೆ ಕೆಂಪಕ್ಕಿ ಹೆಚ್ಚಾಗಿ ಊಟ ಮಾಡೋದು ನಾವು ಅದು ಮಣ್ಣಿನ ಕರದಲ್ಲಿ ಮಾಡಿದರೆ ಅದು ತುಂಬ ಹೊತ್ತು ಬೇಯಲಿಕ್ಕೆ ಎಲ್ಲ ತುಂಬ ಹೊತ್ತು ಬೇಕಾಗ್ತದೆ ಅದು ಮಣ್ಣಿನ ಕರದಲ್ಲಿ ನಾವು ಒಲೆಯಲ್ಲಿ ಮಾಡುವುದು ಮೀನು ಕೂಡ ಬಂದರು ಕೂಡ ನಾನು ತುಂಬ ಮೀನು ಇದ್ರೆ ಈ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಅದನ್ನು ಹುಳಿ ಮೆಣಸು ಆಕಿ ಗಶಿ ಮಾಡಿ ಇಡ್ತಿನಿ ಅದು ಎರಡು ಮೂರು ದಿನ ಇಟ್ಟರು ಏನು ಹಾಳಾಗೋದಿಲ್ಲ ಮತ್ತು ತರಕಾರಿ ನಾವು ಸಂತೆಗೆ ಹೋಗಿ ತರಕಾರಿಯೆಲ್ಲಾ ತರ್ತೇವೆ ಸುಕ್ಕ ಬಾಜಿ ಏನೆಲ್ಲಾ ಮಾಡ್ತೇವೆ ಮತ್ತು ಇದು ತರಕಾರಿ ಒಂದು ಪಾಯಸ ಮಾಡ್ತೇವೆ ಮತ್ತು ತಿಂಡಿ ಇಡ್ಲಿ ದೋಸೆ ಏನಾದರು ಮಾಡ್ತೇವೆ ಜಾಸ್ತಿ ಮಾಡುವುದು ಕೋಳಿ ಕೋಳಿನು ಮಾಡ್ತೇವೆ ಕೋಳಿ ಒಂದು ವಾರಕ್ಕೆ ಒಂದು ಒಂದು ಸಲ ಎರಡು ಸಲ ಮೀನು ಜಾಸ್ತಿ ಒಮ್ಮೊಮ್ಮೆ ತರಕಾರಿ ಮಾಡುವುದು ತಿಂಡಿ ತಿಂಡಿಯೆಲ್ಲಾ ದೋಸೆ ಇಡ್ಲಿ ಚಪಾತಿ ಮತ್ತು ಪೂರಿ ಏನಾದರು ಇದ್ರೆ ತಿಂಡಿ ಮಕ್ಕಳಿಗೆ ಪಾಯಸ ಬೇಕಾದರೆ ಖೀರ್ ಏನಾದರು ಬೇಕಾದರೆ ಅದು ಮಾಡಿಕೊಡ್ತೇನೆ ಮತ್ತು ಜಾಸ್ತಿಯಾಗಿ ಮಣ್ಣಿನ ಪಾತ್ರೆದಲ್ಲಿ ನಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದದು ಕೆಂಪಕ್ಕಿ ಕೆಂಪಕ್ಕಿ ಒಳ್ಳೆದು ಮನುಷ್ಯರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆದು ಕೆಂಪಕ್ಕಿ ಬೆಳ್ತಕ್ಕಿ ಅಕ್ಕಿ ಕಡಿಮೆ ನಾವು ಊಟ ಮಾಡುವುದು ಅದು ಊಟ ಮಾಡೋದೇ ಇಲ್ಲ ಜಾಸ್ತಿ ಗ್ಯಾಸಲ್ಲಿಯೂ ಮಾಡ್ತೇನೆ ಗೇಸ್ ಗ್ಯಾಸಲ್ಲಿ ಹೆಚ್ಚಾಗಿ ಮಾಡೋದಿಲ್ಲ ಒಲೆಯಲ್ಲಿ ಜಾಸ್ತಿ ಒಲೆಯಲ್ಲಿ ಮಾಡ್ತೇನೆ ಏನಾದರು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದಾದ್ರೆ ಗ್ಯಾಸಲ್ಲಿ ಸ್ಟೀಲ್ ಪಾತ್ರೆ ಕುಕ್ಕರಲ್ಲಿ ಮಾಡೋದಾದ್ರೆ ಗ್ಯಾಸಲ್ಲಿ ಮಾಡ್ತೇನೆ ಉಂಡೆ ಮತ್ತು ಅಕ್ಕಿ ಉಂಡೆ ಏನಾದರು ಮಾಡೋದಾದ್ರೆ ಅದು ಕೂಡ ಮಾಡ್ತೇನೆ ಮಕ್ಕಳಿಗೆ ತಿನ್ನಲಿಕ್ಕೆ ಕಾಳು ಇದು ಹೆಸ್ರುಕಾಳು ಅದನ್ನು ನೆನೆಸಿ ಈ ಸೊಪ್ಪಿಗೆ ಹಾಕಿ ಸುಕ್ಕ ಮಾಡ್ತೇನೆ ಮತ್ತು ಏನಾದ್ರು ಗಂಜಿ ಮಾಡಿ ಚಟ್ನಿ ಮಾಡೋದು ಜಾಸ್ತಿ ಒಣಮೀನಿನ ಚಟ್ನಿ ಮತ್ತು ಇದು ಒಂದು ತಿಮರೆ ಚಟ್ನಿ ಅಂತ ಮಾಡ್ತೇವೆ ಮತ್ತು ಉದ್ದಿನ ಉದ್ದಿನಬೇಳೆ ಚಟ್ನಿ ಮಾಡ್ತೇನೆ ಮತ್ತು ಇದು ಹೆಸ್ರುಬೇಳೆ ಚಟ್ನಿ ಮಾಡ್ತೇನೆ ಏನಾದರು ಇದ್ರೆ ಚಟ್ನಿ ಮಾಡಿ ಕೂಡ ಏನಾದರು ಪದಾರ್ಥ ಏನಾದರು ಇಲ್ಲದಿದ್ರೆ ಸಹ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆದದು ಕೆಂಪಕ್ಕಿ ಗಂಜಿ ಮತ್ತು ಈ ಚಟ್ನಿಯೆಲ್ಲಾ ಅನ್ನ ಮಾಡಿದರೆ ಸಾರು ದಾಲ್ ಮತ್ತು ಇದು ದಾಲ್ ಮಾಡಿ ಏನಾದರು ಸುಕ್ಕ ಮಾಡಿದರೆ ಆಮ್ಲೆಟ್ ಮಾಡುವುದು ನಮ್ಮ ನಮ್ಮನೆಯಲ್ಲಿ ಊರಿನ ಕೋಳಿ ಇರ್ತವೆ ಅದ್ಕೆ ನಾವು ಮೊಟ್ಟೆಯೆಲ್ಲಾ ಇಡ್ತಾ ಇಡ್ತದೆ ಆ ಮೊಟ್ಟೆಯಿಂದ ಆಮ್ಲೆಟೆಲ್ಲಾ ಮಾಡಿ ದಾಲ್ ಎಲ್ಲಾ ಮಾಡಿದರೆ ಅದು ಮಾಡಿ ತಿಂತೇವೆ ಒಮ್ಮೊಮ್ಮೆ ಬಾಯಿ ಬೇಯಿಸ್ತೇವೆ